ಹಲೋ ನಮಸ್ತೆ ಹೇಳಿ ಹೌದೌದು ಹೌದು ಏನು ಮಾಡ್ಕೊಂಡಿದ್ದೀರಾ ಬಿಸ್ನೆಸ್ ಲೋನು ತಗೋಬೇಕಾ ಅವ್ರು ಹೌಸಿಂಗ್ ಲೋನ್ ಅಂತಂದರಲ್ವಾ ಓಕೆ ಹೌಸಿಂಗ್ ಲೋನ್ ಡೀಟೇಲ್ಸ ತಗೊಳ್ಳಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಫೈ ಲ್ಯಾಕ್ಸಾ ಓಕೆ ಓಕೆ ಎಲ್ಲಿರೋದು ಸೈಟು ಓಕೆ ಓಕೆ ಹಾಂ ಯಾರು ಲಾಯರ್ ಓಕೆ ಏನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತಾನಾ ಓಕೆ ನಿಮ್ಮದು ಆಧಾರ್ ಪ್ಯಾನ್ ನಂಬರ್ ಕೊಡಿ

ಓಕೆ ಒನ್ನಿಂಷ ಇರಿ ಲೈನಲ್ಲೇ ಇರಿ ಚೆಕ್ ಮಾಡ್ತಿದ್ದೀನಿ ಹಾಂ ಓಕೆ ಸೊ ನಿಮಗಿದು ಏನು ಈಗ ಸಿವಿಲ್ ಸ್ಕೋರ್ಗೆ ನಿಮ್ಮ ಸಿವಿಲ್ ಸ್ಕೋರ್ಗೆ ಆ್ಯಸ್ ಆನ್ ನೌ ನಿಮಗೆ ಸಿಗುತ್ತೆ ಟೆನ್ ಲ್ಯಾಕ್ಸ್ವರೆಗೂ ಎಲ್ಜಿಬಿಲಿಟಿ ಇದೆ ನಿಮಗೆ ಫೈ ಲ್ಯಾಕ್ಸ್ ತಗೊತಾಯಿದ್ದೀರಲ್ವಾ ಓಕೆ ಇಂಟ್ರೆಸ್ಟ್ ಬಂದು ನಮ್ಮಲ್ಲಿ ಏಯ್ಟ್ ಪರ್ಸೆಂಟ್ ಆಗುತ್ತೆ ಏಯ್ಟ್ ಪರ್ಸೆಂಟ್ ಇಂಟ್ರೆಸ್ಟು ಎಷ್ಟು ಇಯರ್ ಟರ್ಮ್ ಬೇಕು ನಿಮಗೆ ಫಿಫ್ಟೀನ್ ಇಯರ್ಸ್ ಟರ್ಮಾ ಓಕೆ ಓಕೆ ಸರಿ ಬನ್ನಿ ಹಾಗಾದರೆ ಓಕೆ ನೀವು ಒಂದು ಕೆಲಸ ಮಾಡಿ ಆ ಡಾಕ್ಯುಮೆಂಟ್ಸು ನೀವು ಸೈಟ್ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ನಿರಂಜನ್ ಸ್ವಾಮಿ ಅಂತ ಲಾಯರ್ ಇದ್ದಾರೆ ಅವ್ರ್ ಹತ್ರನೇ ಹೋಗಿ ನೇ ಮೀಟ್ ಆಗಿ ಅವ್ರ್ ಹತ್ರನೇ ಹೋಗಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅವ್ರು ನಿಮಗೆ ಒಂದು ಫೋರ್ ಫೈ ಡೇಸಲ್ಲಿ ಇಲ್ಲೇ ಎಮ್ ಜಿ ರೋಡಲ್ಲಿ ಹೌದೌದು ಎಮ್ ಜಿ ರೋಡಲ್ಲಿದ್ದಾರೆ ಒಂದು ಫೋರ್ ಫೈ ಡೇಸಲ್ಲಿ ನಿಮಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಪ್ರಾಸೆಸ್ಸು ಲೀಗಲ್ ವೆರಿಫಿಕೇಷನ್ ಆದ ತಕ್ಷಣ ಪ್ರಾಸೆಸ್ ಸ್ಟಾಟ್ ಮಾಡೋಣ ಎನದರ್ ಒನ್ ವೀಕಲ್ಲಿ ಲೋನು ಸ್ಯಾಂಕ್ಷನ್ ಆಗುತ್ತೆ ನಮ್ಮ ಇಂಜಿನಿಯರೂ ಇರ್ತಾರೆ ನಮ್ಮ ಇಂಜಿನಿಯರು ಇರ್ತಾರೆ ಅವರು ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡೋಣ ಬನ್ನಿ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಒಂದ್ಸತಿ ನಾ ಚೆಕ್ ಮಾಡಿ ಕಳಸ್ಕೊಡ್ತೀನಿ ರೆಫರ್ ಮಾಡ್ತೀನಿ ಹ್ಞೂ ಹೌದು ಅವ್ರದೇ ಅವ್ರದೇ ಬೇಕಾಗಿರೋದು ಎಲ್ಲ ನಿಮ್ಮ ಮಗನದು ಪ್ಯಾನು ಆಧಾರ್ ಒಂದು ಫೋಟೋ ತಗೊಂಬನ್ನಿ ಹಾಗೆಯೇ ಸೈಟ್ ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಹ್ಞೂ ಇಲ್ಲ ಇಲ್ಲ ಒಂದು ಸೆಟ್ ಜೆರಾಕ್ಸ್ ತಗೊಂಬನ್ನಿ ತಗೊಂಬನ್ನಿ ಹಾಂ ಹೌದೌದು ನೈನ್ ಥರ್ಟಿ ಟು ಫೈ ಥರ್ಟಿ ಎನಿ ಟೈಮ್ ನೀವು ಬರ್ಬೌದು ಬನ್ನಿ ತಿಳ್ಕೊಂಡು ಪ್ರಾಸೆಸ್ ಮಾಡೋಣ ನಾಳೆ ಬನ್ನಿ ಬನ್ನಿ ನೈನ್ ಥರ್ಟಿ ಟು ಫೈ ಥರ್ಟಿ ಎನಿ ಟೈಮ್ ಬನ್ನಿ ಓಕೆ ಶುವರ್ ಬನ್ನಿ ಓಕೆ ರೈಟ್ ಓಕೆ ಹ್ಞೂ ಥ್ಯಾಂಕ್ ಯು